ಹೌದು ಹೌದು ಹೇಳಿ ಹೌದಾ ಹಾಂ ಹೌದು ನೀವು ಇವಾಗ ಐಫೋನಲ್ಲಿ ಗೊತ್ತಿದೆ ಅಲ್ಲ ನಿಮಗೆ ಅಲ್ಲಿ ಗೊತ್ತಿರೊ ಹಾಗೆ ಐಫೋನ್ ಫಿಫ್ಟಿನ್ ಪ್ರೋ ಮ್ಯಾಕ್ಸ್ ಬಂದಿದೆ ಅದೇ ರೀತಿ ಸ್ಯಾಮ್ಸಂಗಲ್ಲೂ ಹಾಂ ಸ್ಯಾಮ್ಸಂಗಲ್ಲೂ ಬಂದಿದೆ ಅದೇ ರೀತಿ ತುಂಬ ವಿವೊ ಒಪೊ ಎಲ್ಲದರಲ್ಲೂ ಹೊಸ ಹೊಸ ಮಾಡೆಲ್ ಬಂದಿದೆ ಅದೀಗ ಕ್ರಿಸ್ಮಸ್ ಇದೆ ಆಫರ್ ಇದೆ ಬನ್ನಿ ಐಫೋನ್ ತಗೊಳೋದಾದ್ರೆ ನಿಮ್ಗೆ ಇನ್ಸ್ಟಾಲ್ಮೆಂಟಲ್ಲಿ ಕೂಡ ತಗೊಳ್ಬೌದು ಇವಾಗ ಒಂದುವರೆ ಲಕ್ಷ ಆಗುತ್ತೆ ಅದಕ್ಕೆ ನೀವು ಇನ್ಸ್ಟಾಲ್ಮೆಂಟ್ ತಗೊಳೋದಾದರೆ ಇವಾಗ ತಿಂಗ್ಳು ತಿಂಗ್ಳು ಹತ್ತು ಸಾವಿರ ಪೇ ಮಾಡಿದರೆ ಆಗುತ್ತೆ ನಿಮ್ನ ಬನ್ನಿ ನೋಡಿ ಇವಾಗ ಹಾಂ ಹೌದು ತಿಂಗ್ಳು ತಿಂಗ್ಳು ಅಂದರೆ ನಿಮ್ಗೆ ಈಗ ತಿಂಗ್ ಒನ್ ಪ್ಲಸ್ನಲ್ಲಿದೆ ನೋಡಿ ಒನ್ ಪ್ಲಸ್ನಲ್ಲಿದೆ ಒಳ್ಳೇದು ಬಂದಿದೆ ಒಂದು ಎಂಬತ್ತು ಸಾವಿರ ಹಂಗೆಲ್ಲ ಸಿಗತ್ತೆ ನಿಮ್ಗೆ ಈಗ ಕ್ರಿಸ್ಮಸ್ ಇದೆ ಅಲ್ಲ ಆಫರ್ ಇದೆ ಕಮ್ಮಿಗೆ ಸಿಗುತ್ತೆ ನಿಮ್ಗೆ ಎಂಬತ್ತು ಸಾವಿರದ್ದಿರೋ ಫೋನ್ ಇವಾಗ ಒಂದು ಅರ್ವತ್ತು ಸಾವಿರಕ್ಕೆ ಸಿಗುತ್ತೆ ಹಾಂ ಅದು ಹೌದು ಹೌದು ಖಂಡಿತವಾಗ್ಲು ಇದೆ ನೀವು ಇವಾಗ ಐವತ್ತು ಸಾವಿರಕ್ಕಿಂತ ಮೇಲೆ ಫೋನ್ ಪರ್ಚೆಸ್ ಮಾಡಿದರೆ ನಿಮಗೆ ಐದು ಸಾವಿರ ತನಕ ಸ್ಮಾರ್ಟ್ ವಾಚ್ ಸಿಗುತ್ತೆ ಇಪ್ಪತ್ತು ಹೌದು ಹೌದು ಇಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ಫೋನ್ ಎಲ್ಲ ಪರ್ಚೆಸ್ ಮಾಡಿದರೆ ನಿಮಗೆ ಎರಡು ಸಾವಿರದ್ದು ಸ್ಮಾರ್ಟ್ ವಾಚ್ ಆ ಥರದ್ದೆಲ್ಲ ಸಿಗುತ್ತೆ ನಮ್ಮದು ಮಂಗಳೂರು ಸೆಂಟ್ರಲ್ ಸಿಟಿಯಲ್ಲೇ ಇದೆ ಹೌದ್ ಹೌದು

ಹಾಂ ಖಂಡಿತವಾಗ್ಲು ನಾಳೆ ಬನ್ನಿ ಆಯ್ತಾ ಒಳ್ಳೊಳ್ಳೆಯ ಆಫರ್ ಇದೆ ಬನ್ನಿ ಪರ್ಚೆಸ್ ಮಾಡ್ಕೊಳ್ಳಿ ಹಾಂ ಓಕೆ ಏನು ಹೇಳಿ

ಹಾಂ ನಮ್ದು ಇವಾಗ ನೀವು ವಿವೊ ಒಪೊ ಎಲ್ಲ ತಗೊಳ್ದ್ರೆ ಒನ್ ಟ್ವೆಂಟಿ ಫೋರ್ ರ್ಯಾಮ್ ಸಿಗುತ್ತೆ ಇವಾಗ ಐಫೋನ್ ನಿಮಗೆ ಗೊತ್ತಿರುತ್ತೆ ಅದು ಜಾಸ್ತಿನೇ ಇರುತ್ತೆ ಒನ್ ಫಿಫ್ಟಿ ನೂರೈವತ್ತು ಇನ್ನೂರು ಮೇಲುಗಡೆನೆ ಸಿಗುತ್ತೆ ಅದ್ರ ವರ್ಕಿಂಗೆಲ್ಲ ಒಳ್ಳೇದ್ ಇರುತ್ತೆ ಬೇರೆ ಫೋನಿಗೆ ಕಂಪೆರ್ ಮಾಡಿದರೆ ನೀವು ಆದಷ್ಟು ಐಫೋನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಇನ್ಸ್ಟಾಲ್ಮೆಂಟು ಸಿಗುತ್ತಲ್ಲ ಆಂ ಖಂಡಿತವಾಗ್ಲು ಇವಾಗ ಕ್ರಿಸ್ಮಸ್ ಅಲ್ಲ ಆಫರ್ ಇದೆ ಕಡಿಮೆ ಮಾಡಿ ಕೊಡ್ತೀವಿ ಬನ್ನಿ ಬಂದು ನೋಡಿ ಒಂದು ಸಲ ಹಾಂ ಓಕೆ